ಸರ್ ನಾನು ನಿನ್ನೆ ನಿಮ್ಮ ಸಂಸ್ಥೆಯ ಒಂದು ಕ್ಯಾಬನ್ನು ನಾಳಿನ ದಿನಕ್ಕೆ ಅಂತ ನಿಗದಿಪಡಿಸಿದ್ದೆ ಆದರೆ ಕೆಲವು ಕಾರಣದಿಂದಾಗಿ ನಾಳೆ ನನಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾನು ನಿಗದಿಪಡಿಸಿದ ದಿನವನ್ನು ರದ್ದುಪಡಿಸ್ಬೌದಾ ಜೊತೆಗೆ ನಾನು ಮುಂಗಡ ಪಾವತಿ ಕೂಡ ಮಾಡಿದ್ದೇನೆ ನಾನು ಎರಡು ಸಾವಿರದ ಐನೂರು ರೂಪಾಯಿಯಷ್ಟು ಮುಂಗಡ ಪಾವತಿ ಮಾಡಿದ್ದೇನೆ ನಾನು ಮುಂಗಡ ಪಾವತಿ ಮಾಡಿದ ಹಣವನ್ನು ದಯವಿಟ್ಟು ಹಿಂದಿರುಗಿಸಿ ಸರ್ ಹಾಗೂ ಈ ನಿಗದಿಯನ್ನು ರದ್ದುಪಡಿಸಿ ನನಗೆ ಫೋನ್ಪೇ ಅಥವಾ ಪೇಟಿಎಂ ಮೂಲಕ ನೀವು ಹಣ ಹಿಂತಿರುಗಿಸಿದರೂ ಪರವಾಗಿಲ್ಲ ಅಥವಾ ಬ್ಯಾಂಕ್ ಖಾತೆಗೆ ಹಾಕಿದರೂ ಅಭ್ಯಂತರ ಇಲ್ಲ ನಾನು ನನ್ನ ಬ್ಯಾಂಕ್ ಖಾತೆಯ ವಿವರವನ್ನು ನೀಡ್ತೇನೆ ನೀವು ನನ್ನ ಬ್ಯಾಂಕ್ ಖಾತೆಗೆ ಕಳುಹಿಸಿ ಸರ್